ಆಂ ನಮಸ್ತೆ ಹೇಳಿ ಸರ್

ಆ ಹೌದು ಏನು ಗೊತ್ತಾ ಇದು ಶ್ರೀಗಂಧದ ನಾಡು ಅಂತನೇ ಹೇಳ್ತಾರೆ ಯಾಕಂತ ಹೇಳಿದರೆ ಇಲ್ಲಿದು ಸಾಯ್ಲ್ ಕಪ್ಪು ಮಣ್ಣು ಮತ್ತು ಇಲ್ಲಿದು ವೆದರ್ ಇದೆ ಅಲ್ಲ ವೆದರ್ ಗಂಧದ ಮರ ಬೆಳೆಯಕ್ಕೆ ತುಂಬ ಅನುಕೂಲವಾಗಿದೆ ಅದು ಆಲ್ಮೋಸ್ಟ್ ಈಗ ಬೆಟ್ಟ ಗುಡ್ಡವ ಸಮತಟ್ಟು ಪ್ರದೇಶದಲ್ಲಿ ಬೆಳೆತಾರೆ ಅದೂ ಅಲ್ಲದೆ ಕರ್ನಾಟಕ ಸರ್ಕಾರ ಇದೆ ಅಲ್ಲ ಗಂಧ ಬೆಳೆಸುವವರಿಗೆ ಪ್ರೋತ್ಸಾಹವನ್ನು ಕೊಡ್ತಾಯಿದೆ ಹೆಚ್ಚಾಗಿ ಇದನ್ನು ಮೈಸೂರು ಸುತ್ತಮುತ್ತ ಹೆಚ್ಚಾಗಿ ಬೆಳೆಸ್ತಾರೆ

ಆಂ ಹಾಂ ಎಸ್ಪೇಶಲ್ಲಾಗಿ ಗಂಧದ್ದು ಇದೆ ಅಲ್ಲ ಇದು ಎಣ್ಣೆ ಮಾಡೋಕ್ಕೆ ಅಂದರೆ ಶ್ರೀಗಂಧದ ಎಣ್ಣೆ ಮಾಡೋಕ್ಕೆ ಅದೂ ಅಲ್ಲದೆ ಈ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಸೋಪು ಸೋಪ್ ಬರುತ್ತಲ್ಲ ಈಗ ಮೈಸೂರ್ ಸ್ಯಾಂಡಲ್ ಇದೆ ಅಲ್ಲಿ ಯೂಸ್ ಮಾಡ್ತಾರೆ ಅದೂ ಅಲ್ಲದೆ ದೇವರ ಇದು ಇದೆಯಲ್ಲ ಯಾವುದು ಪೂಜಾ ಸಾಮಗ್ರಿಗಳನ್ನು ಇದು ಪೂಜೆಗೆ ಮೇಯ್ನಾಗಿ ಬಳಸ್ತಾರೆ ಶ್ರೀಗಂಧವನ್ನು ಅದೂ ಅಲ್ಲದೆ ಈ ದೇವರ ವಿಗ್ರಹಗಳನ್ನೆಲ್ಲ ಕೆತ್ತಾರೆ ಆರ್ಟ್ ಆರ್ಟ್ಸ್ ಎಲ್ಲ ಮಾಡೋಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಇದನ್ನು ಉಪಯೋಗಿಸ್ತಾರೆ ಆ ಹೌದು ಖಂಡಿತವಾಗಿಯೂ ಕರ್ನಾಟಕ ಸರ್ಕಾರ ಈ ಗಂಧದ ಮರವನ್ನು ಬೆಳೆಯೋಕ್ಕೆ ಪ್ರೋತ್ಸಾಹ ಕೊಡ್ತಾಯಿದೆ ಯಾವ ರೀತಿ ಅಂದರೆ ಮೊದಲೆಲ್ಲ ತುಂಬ ಸ್ಟ್ರಿಕ್ಟಿತ್ತು ಆದರೆ ಇವಾಗ ಕಾನೂನನ್ನು ಸ್ವಲ್ಪ ಸಡಿಲಿಕೆ ಮಾಡಿ ಎಲ್ಲರೂ ಗಂಧದ ಮರವನ್ನು ಬೆಳೆಸುವಂತೆ ಪ್ರೋತ್ಸಾಹಿಸ್ತಾಯಿದ್ದಾರೆ ಸಪೋಸ್ ಒಂದು ವೇಳೆ ಅವರಿಗೆ ಸೂಕ್ತವಾದ ಭೂಮಿ ಇದ್ದಲ್ಲಿ ಅರಣ್ಯ ಇಲಾಖೆನೇ ಅಥವಾ ತೊ ಅರಣ್ಯ ಮತ್ತು ತೋಟಗಾರಿಕೆ ಇಲಾಖೆನೇ ಅವರಿಗೆ ಮರ ಗಿಡಗಳನ್ನೆಲ್ಲ ಗಂಧದ ಶ್ರೀಗಂಧದ ಉತ್ತಮ ತಳಿಯ ಅದು ಶ್ರೀಗಂಧದ ಗಿಡಗಳನ್ನೆಲ್ಲ ಒದಗಿಸ್ತಾರೆ ಓಕೆ ತ್ಯಾಂಕ್